ನಾವು ಇದರಲ್ಲಿ ಫ್ಲಾಟಲ್ಲಿರೋದು ಅಪಾರ್ಟ್ಮೆಂಟಲ್ಲಿ ನಮಗೆ ಈ ಗ್ರೀನರೀಸ್ ಅಂದರೆ ಹಸಿರು ಬೆಳೆಸೋದು ಅಂದರೆ ಸಸಿಗಳನ್ನು ಬೆಳೆಸಿ ತರಕಾರಿ ಅಥವಾ ಹೂವಿನ ಗಿಡಗಳನ್ನ ಬೆಳ್ಸೋದು ನನಗೆ ಭಾರಿ ಹವ್ಯಾಸ ಅದಕ್ಕೆ ಚಿಕ್ಕಂದಿನಿಂದಲೂ ಹಾಗೆ ನಾವು ಅಪಾರ್ಟ್ಮೆಂಟ್ಗೆ ಬಂದ್ಮೇಲೆ ನನಗೆ ಬೆಳೆಸಬೇಕು ಹೇಗೆ ಬೆಳೆಸಬೇಕು ಅಂತ ನೋಡಿ ನಮ್ಮಲ್ಲಿ ಗ್ಯಾಲರಿ ಇದೆ ಗ್ಯಾಲರಿಯಲ್ಲಿ ಮೂಡಲಾಗೆ ಮತ್ತು ಪಡ್ವಲಾಗೆ ಎರಡು ಗ್ಯಾಲರಿ ಹಾಗೆ ಆ ಗ್ಯಾಲರಿಯಲ್ಲಿ ಕಬ್ಬಿಣದ ಸ್ಟ್ರಕ್ಚರ್ ಮಾಡಿ ಅದರಲ್ಲಿ ಹೂವಿನ ಕುಂಡ ಪಾಟ್ ಅದರಲ್ಲಿ ಸಾವಯವ ಗೊಬ್ಬರಗಳು ಸಿಗ್ತವೆ ಲೈಟ್ ವೇಟ್ ಅದು ನರ್ಸರಿಗಳಲ್ಲಿ ಎಲ್ಲ ಗೋಣಿಚೀಲ ಇಪ್ಪತ್ತೈದು ಕೆ ಜಿದು ಗೋಣಿಚೀಲದಲ್ಲಿ ಮಾರ್ತಾರೆ ನಾವು ಆ ಅದ್ರಲ್ಲಿ ಅದನ್ನ ತಂದು ಆ ಚೆಟ್ಟಿಯಲ್ಲಿ ಅದನ್ನ ತುಂಬಿಸಿ ಅದಕ್ಕೆ ಅಲ್ಲಿ ಆ ನಿಮ್ಮ ನರ್ಸರಿಯಲ್ಲಿಯೇ ಬೇಕಿದ್ದ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಎಲ್ಲ ಮಾರ್ತಾರೆ ಅದನ್ನೆಲ್ಲ ತಂದು ನಾವು ಅದೆಲ್ಲ ಸೆಟ್ ಮಾಡಿ ಮೇಲೆ ಕೊಂಡೋಗಿ ಮೇಲೆ ಆ ಗ್ಯಾಲರಿಯಲ್ಲಿ ಮೂರು ಸ್ಟೆಪ್ ಗ್ಯಾಲರಿ ಮಾಡಿ ಕಬ್ಬಿಣದ್ದು ಸ್ಟ್ರಕ್ಚರ್ ಮಾಡಿ ಅದರಲ್ಲಿ ಪ್ಲಾಸ್ಟಿಕ್ ನೀರು ಕೆಳಗೆ ಬೀಳದ ಹಾಗೆ ಪ್ಲಾಸ್ಟಿಕ್ಗೆ ಶೀಟನ್ನು ಹಾಕಿ ಅದರಲ್ಲಿ ಹೂವಿನ ಕು ಗಿಡಗಳನ್ನು ಇಟ್ಟಿದ್ದೇವೆ ನಾವು ದರಲ್ಲಿ ಮಲ್ಲಿಗೆ ಸೇವಂತಿಗೆ ನಿಮಗೆ ಕಪ್ ಆ್ಯಂಡ್ ಸಾಸರ ಹೇಳ್ತಾರೆ ದೇವರಿಗೆ ದೇವತಾ ಅರ್ಚನೆಗೆ ಬೇಕಿದ್ದದ್ದು ಹೂಗಳೆಲ್ಲ ನಮ್ಮಲ್ಲೇ ಆಗ್ತದೆ ನಾಲ್ಕನೇ ಮಾಳಿಗೆಯಲ್ಲೇ ಆಗ್ತದೆ ಮತ್ತೆ ಕೆಳಗೆ ಕೂಡ ನಾವು ಕೆಳಗೆ ಜಾಗ ಉಂಟು ಮ ಅಪಾರ್ಟ್ಮೆಂಟಲ್ಲಿ ಅದರಲ್ಲಿ ಲೈನಲ್ಲಿ ನಾವು ತುಳಸಿ ಗಿಡ ಅಥವಾ ಪಾರಿಜಾತ ಮತ್ತೆ ಲಿಂಬು ಹಾಕಿದ್ದೇವೆ ಆಮೇಲೆ ಲಿಂಬು ಮತ್ತು ಚಿಕ್ಕು ಪೇರಳೆ ಹಣ್ಣಿಂದು ಗಿಡ ಎಲ್ಲ ಹಾಕಿದ್ದೇವೆ ನಮಗೆ ಬೇಕಿದ್ದದ್ದು ನಾವು ಹಾಕ್ಕೊಳ್ತೇವೆ ಹಾಗೆ ತೆಗಿತೇವೆ ಹಾಗೆ ತರ್ಕಾರಿಗಳು ಹಾಗೆ ಬೆಂಡೆ ಅದು ಕಾಯಿ ಮತ್ತೆ ಇದು ನಿಮ್ಮ ಮೆಣಸು ಇದೆಲ್ಲ ಕೆಲವೆಲ್ಲ ತರಕಾರಿ ಸಣ್ಣ ಗಿಡಗಳೆಲ್ಲ ಸಣ್ಣ ಒಟ್ಟಿನಲ್ಲಿ ನಾವು ತರಕಾರಿ ಗಿಡವನ್ನು ನಾವೇ ಬೆಳೆಸ್ತೇವೆ ಹಾಗೆ ನಮ್ಮ ಹೊರಗಿಂದ ತರಕಾರಿಗಳನ್ನಾಗ್ಲಿ ಹೂವನ್ನಾಗಲಿ ತರೋದು ಭಾರಿ ಕಮ್ಮಿ ನಮ್ಮ ಮನೆಗೆ ಬೇಕಿದ್ದದ್ದು ನಾವೇ ಬೆಳೆಸಿಕೊಂಡು ಈ ಪರಿಸರಕ್ಕೂ ಅದರಿಂದ ತುಂಬ ಇದಾಗ್ತದೆ ನೋಡಲಿಕ್ಕು ಭಾರಿ ಚೆಂದ ಕಾಣ್ತದೆ ಬಾಕಿಯವರಿಗೂ ಖುಷಿ ಆಗ್ತದೆ ಅದನ್ನ ನೋಡುವುದರಿಂದ ನಮಗೂ ತು ಒಳ್ಳೆಯ ನಮ್ಮ ಏಜ್ ಆದಾಗ ಪ್ರಾಯ ಆದಾಗ ನಮಗೆ ಟೈಮ್ ಪಾಸ್ಲಿ ಪಾಸ್ ಮಾಡಲಿಕ್ಕೆ ಮೊಬೈಲು ಅಥ್ವಾ ಟಿವಿ ನೋಡೋದಕ್ಕಿಂತ ಆ ಹೂವಿನ ಗಿಡಗಳನ್ನು ನೀರು ಹಾಕೋದು ಅಥವಾ ಅದಕ್ಕೆ ಬೇಕಿದ್ದ ಉಪಚಾರ ಮಾಡೋದರಿಂದ ನಮಗೆ ಟೈಮ್ ಪಾಸ್ ಆಗ್ತದೆ ಅದನ್ನು ನಾವು ಹವ್ಯಾಸವಾಗಿ ಬೆಳೆಸ್ಕೊಂಡಿದ್ದೇವೆ ಹಾಗೆ ನೋಡುವವರೆಗೂ ಅದನ್ನೇ ನೋಡಲಿಕ್ಕೆಂದು ಬರ್ತಾರೆ ನಮ್ಮನೆಗೆ ಹೇಗೆ ಬೆಳೆಸಿ ನಾಲ್ಕ್ನೆ ಮಾಳಿಗೆಯಲ್ಲಿ ಹೇಗೆ ಬೆಳೆಸಿದ್ದೀರಿ ಯಾವ ಯಾವುದೆಲ್ಲ ಗಿಡ ಹಾಕ್ಬೋದು ಹಾಗೆಲ್ಲ ಬಂದು ನೋಡ್ತಾರೆ ಅವರು ಮತ್ತೆ ಹಾಗೆಯೇ ಅವರ ಮನೆಯಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ತಾರೆ ಇದರಿಂದ ನಮಗೆ ಪರಿಸರಕ್ಕೆ ತುಂಬ ಆಕ್ಸಿಜನ್ ಎಲ್ಲ ಸಿಗ್ತದೆ ಹಾಗೆಯೇ ನಾವು ಅದನ್ನು ಪ್ರತಿ ಮನೆಯವರು ಈ ಗಿಡಗಳನ್ನ ನೆಟ್ಟು ಪರಿಸರ ಒಂದು ಚೆಂದ ಕಾಣುವ ಹಾಗೆ ಮಾಡಿದರೆ ನಮ್ಮ ಏರಿಯಾದಲ್ಲಿ ಬಂದರೆ ಕಾಪು ಅಲ್ಲಿ ನಾವು ಇರೋದು ಹಾಗೆ ನಮ್ಮ ಏರಿಯಾದಲ್ಲಿ ಬಂದರೆ ಎಲ್ಲ ಮನೆಯಲ್ಲೂ ಲಾಂಗ್ ಹಸಿರು ಬೆಳೆಸ್ತಾರೆ ಹಾಗೆ ಅದನ್ನ ಮೇಯ್ನ್ಟೇನ್ ಮಾಡ್ತಾರೆ ಪ್ರತಿ ಮನೆಯಲ್ಲಿ ಕೂಡ ಒಂದು ಒಳ್ಳೆ ಪರಿಸರ ಮೇಲಿಂದ ನೋಡುವಾಗ ಬಾರಿ ಖುಷಿ ಆಗ್ತದೆ ಈ ನವಿಲ್ಗಳು ಬೇರೆ ಬೇರೆ ಪಕ್ಷಿಗಳು ಬಂದು ಆ ಹೂವಿನ ಗಿಡದಲ್ಲಿ ಕೂತ್ಕೊಳ್ಳೋದು ಅದರ ಮಕರಂದ ಹೀರೋದು ಹಾಗೇ ನಮ್ಮ ಹಣ್ಣು ಕೆಲವೆಲ್ಲ ನಾವು ಹಕ್ಕಿಗೆ ಅಂತ ಬಿಡ್ತೇವೆ ಅದೆಲ್ಲ ಬಂದು ತಿಂತವೆ ಮತ್ತು ಒಂದು ಇದರಲ್ಲಿ ತಟ್ಟೆಯಲ್ಲಿ ನೀರು ನೀರಿಡ್ತೇವೆ ಹಕ್ಕಿಗಳಿಗೆ ಮತ್ತೆ ಹಾಗೆ ಅವುಗಳು ತಿನ್ನುವ ದವಸ ಧಾನ್ಯಗಳನ್ನು ಅದೆಲ್ಲ ಹಾಕ್ತೇವೆ ಹಾಗೆ ಸಣ್ಣ ಸಣ್ಣ ಗುಬ್ಬಚ್ಚಿಗಳು ಮತ್ತೆ ಪಾರಿವಾಳಗಳು ಅವೆಲ್ಲ ಬಂದು ತಿಂದು ತಿನ್ನುವಾಗ ನಮ್ಗೆ ಮನಸ್ಸಿಗೆ ತುಂಬ ಆನಂದ ಆಗ್ತದೆ ಹಾಗೆ ಬೆಕ್ಕುಗಳನ್ನು ಕೂಡ ನಾವು ಸಾಕ್ತೇವೆ ಹಾಗೆಯೇ ಪರಿಸರಕ್ಕೆ ಬೇಕಿದ್ದಾಗೆ ನಾವು ಎಲ್ಲ ವ್ಯವಸ್ಥೆಯನ್ನು ನಾವೇ ಮಾಡಿಕೊಂಡು ಇತರರಿಗೆ ಮಾದರಿಯಾಗಿರ್ತೇವೆ ಹಾಗೆ ಬಾಕಿಯವರು ಇದನ್ನು ಇದನ್ನು ಮಾಡಬೇಕಿದ್ರೆ ನಾವು ಅದು ಅವರಿಗೆ ಪ್ರೇರಣೆ ಕೊಡ್ತೇವೆ ಹೇಗೆ ಮಾಡಬೇಕು ಏನು ಅಂತ ಇಲ್ಲಿ ನಮ್ಮ ಪರಿಸರದಲ್ಲಿ ನರ್ಸರಿಗಳು ಹೂವಿನ ಗಿಡಗಳ ಗಳನ್ನು ಮತ್ತು ಹಣ್ಣು ಹಂಪಲಗಳ ಗಿಡಗಳನ್ನು ಮಾರುವವರು ತುಂಬ ಜನ ಇರ್ತಾರೆ ನರ್ಸರಿ ಅಂತ ಹೇಳಿ ಹಾಗೆ ಅಲ್ಲಿಂದ ಜನ ತಂದು ಮನೆಯಲ್ಲಿ ನೆಟ್ಟು ಈ ಬೇಕಿದ್ದ ಹೂವು ಮನೆಗೆ ಬೇಕಿದ್ದ ಹೂವು ಮತ್ತು ಈ ತರಕಾರಿಗಳನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಹೀಗೆ ಎಲ್ಲ ಮನೆಯಲ್ಲೂ ಹಾಗೆ ನಾವು ಮೋಟಿವೇಷನ್ ಅವರಿಗೆ ಪ್ರೇರೇಪಣೆ ಕೊಡ್ತೇವೆ ಹೀಗೆ ಮಾಡಿ ನಿಮ್ಮನೆಯಲ್ಲಿ ತರಕಾರಿ ಬೆಳೆಸ್ಬೋದು ಅದೇ ಮಾರ್ಕೆಟಿಂದ ಅದಕ್ಕೆ ಇದು ಕೆಮಿಕಲ್ಲ ಸ್ಪ್ರೇ ಮಾಡಿದ್ದು ಅದೆಲ್ಲ ತರಬೇಡಿ ಇದು ಮನೆಯಲ್ಲಿ ಬೆಳೆಸಿ ಸಾವಯವ ಗೊಬ್ಬರಗಳನ್ನು ಮಾರ್ಕೆಟಲ್ಲಿ ಸಿಗ್ತದೆ ಅದನ್ನು ಹಾಕಿ ನಮ್ಮ ತರಕಾರಿ ವೇಸ್ಟ ನಾವು ಉಪಯೋಗ ಮಾಡಿದ್ದನ್ನು ಅದನ್ನು ಕೊಳೆಯಿಸಿ ಅದಕ್ಕೆ ಹಾಕಿ ಈ ಇದು ನಾವೇ ಬೆಳೆಸ್ಬೋದು ಅದಕ್ಕೆ ಗೊಬ್ಬರ ಕೂಡ ಆಗ್ತದೆ ಹಾಗೆ ಪರಿಸರಕ್ಕೆ ಬೇಕಿದ್ದ ಎಲ್ಲ ಇದನ್ನು ನಾವು ಪ್ರೇರಣೆಗಳನ್ನು ಮಾಡ್ತೇವೆ ಜನರಿಗೆ ಅವರು ಕೂಡ ಅದಕ್ಕೆ ಬೇಕಿದ್ದಾಗೆ ಅವರು ಕೂಡ ಅಳವಡಿಸ್ಕೊಳ್ತಾರೆ ಅದನ್ನೆಲ್ಲ ನೋಡಿದಾಗ ನಮಗೆ ತುಂಬ ಖುಷಿ ಆಗ್ತದೆ ನಮಗೆ ಪರ್ ಟೈಮ್ ಕೂಡ ಒಳ್ಳೆ ರೀತಿಯಲ್ಲಿ ಪಾಸ್ ಟೈಮ್ ಪಾಸ್ ಆಗ್ತದೆ ಹಾಗೆ ನಾವು ಪರಿಸರಕ್ಕೆ ಬೇಕಿದ್ದಾಗೆ ನಾವು ಕೂಡ ನಮ್ಮ ನಮ್ಮಿಂದಾಗುವ ಸಹಕಾರವನ್ನು ನಾವು ಕೊಡ್ತಾಯಿದ್ದೇವೆ